ಹಲೊ ನಮಸ್ತೆ ನಮಸ್ತೆ ಅಪ್ಪ ಯಾರು ಹೇಳೀಪ್ಪ ಹೌದಪ್ಪ ನೀವು ಓಕೆ ಇವಾಗಿಲ್ಲಪ್ಪ ನಾನಿವಾಗ ಸ್ವಲ್ಪ ಕೆಲಸ ಏನೋ ಬಂತು ಅದಕ್ಕೋಸ್ಕರ ಈವಾಗ ಕ್ಲೋಸ್ ಮಾಡಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಎಮರ್ಜೆನ್ಸಿ ನಿಮ್ಗೆ ನಾಳೆ ಸಿಗ್ತೀನಿ ಇವಾಗ ಏನಾಗಿದೆ ಏಕೆ ಆ ತೊಂದರೆ ಬಂತು ನಿಮ್ಮ ತಲೆನೋವು ಏನಾಯಿತು ಅಷ್ಟು ಓಕೆ ಹೌದಾ ಓಹ್ ಓಕೆ ನೀವು ಏನು ಕೆಲ್ಸಕ್ಕೆ ಹೋಗ್ತೀರಾ ಮನೇಲಿ ಇರ್ತೀರಾ ಏನು ಮಾಡ್ತಾ ಇದ್ದೀರಿ ನೀವು ಹಾಂ ಸರಿ ಇರಿ ಓಕೆ ಸಮಯಕ್ಕೆ ಸರಿಗ್ ಊಟ ಮಾಡ್ತಾ ಇದ್ದೀರಾ ನೀವು ಮೂರು ಟೈಮ್ ಊಟ ಮಾಡ್ತಾಯಿದ್ದೀರಾ ಬೆಳಿಗ್ಗೆ ಒಂಬ ಒಂಬತ್ತುವರೆಗೆ ಊಟ ಮಾಡೋದು ಮಧ್ಯಾಹ್ನ ಊಟ ಮಾಡೋದು ರಾತ್ರಿ ಊಟ ಮಾಡೋದು ಮೂರು ಟೈಮ್ಗೆ ಊಟ ಮಾಡ್ತಾಯಿದ್ದೀರಾ ಸಮಯಕ್ಕೆ ಸರಿಯಾಗಿ ಅದೇ ಯಾಕಂದರೆ ನೀವು ಬೆಳಿಗ್ಗೆ ಹೊತ್ತು ತಿಂದಿರಲ್ಲ ಅಲ್ಲ ಆವಾಗ ಆ ಟೆನ್ಶನ್ಗೆ ಬ್ರೈನು ಬೇರೆ ಥರ ಆಕ್ಟಿವೇಶನ್ ಆಗತ್ತೆ ಆವಾಗ ತಲೆನೋವು ಜಾಸ್ತಿಯಾಗೋದು ಒಂದೇ ಕಡೆ ತಲೆನೋವು ಬರೋದು ಆ ಥರ ಎಲ್ಲ ತೊಂದರೆ ಆಗತ್ತೆ ಊಟದಿಂದ ತೊಂದರೆಯಾಗತ್ತೆ ಮತ್ತೆ ರಾತ್ರಿ ಹೊತ್ತು ಸರ್ಯಾಗಿ ಮಲಗದಿದ್ದಾಗ ಕಣ್ಣು ತುಂಬ ನಿದ್ದೆ ಮಾಡದಿದ್ದಾಗ ಅದಕ್ಕೂ ತಲೆನೋವು ಬರುತ್ತೆ ಮತ್ತೆ ಏನಾದ್ರೂ ಟೆನ್ಶನ್ ಅನ್ರ್ ಈವಾಗ ಹೆಚ್ಚಾಗಿ ತಲೆ ಕೆಡ್ಸಿಕೊಂಡಾಗ ಆವಾಗ ನಾರ್ಮಲಾಗಿ ತಲೆನೋವು ಬರತ್ತೆ ಆಯಿತಾ ಇವಾಗ ಖಂಡಿತ ಮೇಡಮ್ ಸಿಗಾ ಸಿಗೋಣ ನಿಮ್ಗೋಸ್ಕರ ಸಿಗ್ತೀನಿ ನಾಳೆ ನಾಳೆ ನಾಳೆ ಒಂದು ಹತ್ತುವರೆಗೆ ಬರ್ತೀರಾ ಥ್ಯಾಂಕ್ ಯು ವಂದನೆಗಳು